ನಮಸ್ತೆ ನಮಸ್ತೆ ಯಾರು ಮಾತಾಡ್ತಾಯಿರೋದು ಹಾಂ ಹೇಳಿ ಪ್ರಶಾಂತ್ ಏನಾಗಬೇಕಿತ್ತು ಹಾಂ ಹೌದು ನನ್ನದು ಮನೆ ಬಂದ್ಬಿಟ್ಟು ಒಂದು ಅಡುಗೆ ಕೋಣೆ ಇದೆ ಮತ್ತು ಒಂದು ಮಲಗುವ ಕೋಣೆ ಇದೆ ಒಂದು ದೇವರ ಕೋಣೆ ಇದೆ ಮತ್ತು ಒಂದು ಶೌಚಾಲಯ ಇದೆ ಮುಂದೆ ಹೊರಗಡೆ ಹೊರಾಂಗಣ ತುಂಬ ಹೆಚ್ಚಾಗಿ ವಿಶಾಲವಾಗಿದೆ ನೀರಿನ ವ್ಯವಸ್ಥೆಯೆಲ್ಲ ಚೆನ್ನಾಗಿದೆ ಅಕ್ಕಪಕ್ಕದಲ್ಲಿ ಗಿಡಮರಗಳು ಒಳ್ಳೆ ಚೆನ್ನಾಗಿ ಇದೆ ಮತ್ತು ಪ್ರಶಾಂತವಾಗಿ ವಿಶ್ರಾಂತಿಯಿಂದ ಮನೆಯಲ್ಲಿ ಇರ್ಬೋದು ನೀವು ಸುತ್ತಮುತ್ತ ಕಾರ್ಖಾನೆಗಳು ಏನಿಲ್ಲ ನಿಮಗೆ ಪಟ್ಟಣಕ್ಕೆ ಹೋಗೋದಕ್ಕೆ ಸ್ವಲ್ಪ ದೂರ ಇದೆ ನೀವು ನಿಮ್ಮ ಸ್ವಂತ ವಾಹನಗಳಲ್ಲಿ ಹೋಗಿ ಬರ್ಬೋದು ಹಾಂ ಉದ್ಯಾನವನ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ತುಂಬ ಯಾವುದೇ ಗ ಜನಗಳದ್ದು ವಾಹನಗಳದ್ದು ಕಿರಿಕಿರಿ ಗಲಾಟೆಗಳು ನಿಮಗೆ ಅಲ್ಲಿ ಇರುವುದಿಲ್ಲ ತುಂಬ ಉತ್ತಮವಾಗಿದೆ ಜಾಗ ನಿಮ್ಗೆ ಇಷ್ಟ ಇದ್ದರೆ ಮನೆನಾಗೂ ಕೊಂಡ್ಕೊಳ್ಬೋದು ನಮ್ಮ ಮನೆ ರೇಟ್ ಬಂದ್ಬಿಟ್ಟು ಹದ್ನೈದು ಲಕ್ಷ

ಸ್ವಲ್ಪ ಅಂದರೆ ಹೇಗೆ ನಮ್ಮ ನಮ್ಮ ಮನೆ ಅಂದರೆ ನಮ್ಮದು ಯಾವುದೇ ನಿಮಗೆ ಕಿರಿಕಿರಿಗಳು ಇರೋದಿಲ್ಲ ಎಲ್ಲ ರೀತಿಯ ಉತ್ತಮವಾದ ಸೌಲಭ್ಯಗಳು ನಮ್ಮ ಮನೆಯಲ್ಲಿ ನಿಮಗೆ ಇದೆ ಕಡಿಮೆ ಆದರೆ ನಮಗೆ ತುಂಬ ಕಡಿಮೆ ಆಗುತ್ತೆ ಅಲ್ವ ಸರಿ ಆಯಿತು ನಾನು ಹದ್ನೈದು ಲಕ್ಷ ಹೇಳಿದ್ದೀನಲ್ವ ಎರಡು ಲಕ್ಷ ಬಿಡ್ತೀನಿ ಹದ್ಮೂರು ಇದೆ ನೋಡಿ ಹಾಂ ಸರಿ ನಾವು ಎಲ್ಲ ರೆಡಿ ತಯಾರು ಮಾಡಿ ಬರ್ದಿಟ್ಕೊಂಡಿರ್ತೀವಿ ನೀವು ಅದಕ್ಕೆ ಬಂದು ಸಹಿ ಹಾಕಿ ಹಾಂ ಧನ್ಯವಾದಗಳು